ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಹೊಲ ಗದ್ದೆಗಳಲ್ಲಿ ಹೆಚ್ಚಾಗಿ ನಿರತರಾಗಲಿಕ್ಕೆ ಸಾದ್ಯಾಗ್ತಿಲ್ಲ ಆದರೆ ನಾನು ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ತನಕ ನನ್ನ ಹೊಲ ಗದ್ದೆಗಳಲ್ಲೆ ಇರುತ್ತೇನೆ ಮಧ್ಯಾಹ್ನದ ಹೊತ್ತಿಗೆ ಹೊಲ ಗದ್ದೆಗಳಿಗೆ ನೀರು ಹಾಕಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬಿಸಿಲಿನ ಬೇಗೆಗೆ ಅದು ಬೇಗ ನೀರನ್ನು ಹೀರಿಕೊಂಡು ಬಿಡ್ತದೆ ನಾವು ನೀರು ಹಾಕಿದ ಕೂಡಲೆ ಅದು ಸಂಜೆ ಹೊತ್ತಿಗೆ ನೀರನ್ನೆಲ್ಲ ಹೀರಿಕೊಂಡಿರ್ತದೆ ಹಾಗಾಗಿ ನಾನು ಐದು ಗಂಟೆಗೆ ಕೆಲಸ ಮುಗಿಸಿ ಬಂದವ್ಳು ಐದು ಗಂಟೆಯಿಂದ ಆರು ಗಂಟೆ ತನಕ ನನ್ನ ಟೊಮೆಟೊ ಗಿಡ ಆಗಿರ್ಬೋದು ಹೀರೆಕಾಯಿ ಗಿಡ ಆಗಿರ್ಬೋದು ಮತ್ತು ಅಲಸಂಡೆ ಗಿಡ ಆಗಿರ್ಬೋದು ಮತ್ತು ಬದನೆಕಾಯಿ ಸೊಪ್ಪುಗಳು ಇಂಥ ಗಿಡಗಳನ್ನೆಲ್ಲ ನಾನು ಹೊಲದಲ್ಲಿ ನೆಟ್ಟಿದ್ದೇನೆ ಅದಕ್ಕೆ ನಾನು ನೀರು ಹಾಕುವ ಕೆಲಸ ನನಗೆ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ತನಕ ನಂತರ ಆರು ಗಂಟೆಯಿಂದ ನಾನು ನಾ ಬೆಳೆದ ತರಕಾರಿಗಳನ್ನೆಲ್ಲ ಕೊಯ್ಯೋದು ಮತ್ತು ಅದರದ್ದು ಸ್ವಲ್ಪ ಗಿಡಗಳ ಆರೈಕೆ ಮಾಡುವುದು ಆರೈಕೆ ಅಂದರೆ ಅದರಲ್ಲೆನಾದ್ರು ಹುಳಗಳು ಆಗಿದೆಯೊ ಅದಕ್ಕೆ ಹುಳಗಳು ಆಗದಂತೆ ಎಚ್ಚರಿಕೆ ವಹಿಸೋದು ಅದಕ್ಕೆ ಗೊಬ್ಬರಗಳನ್ನು ಪೂರೈಸೋದು ಇದೆಲ್ಲ ನಾನು ಆರು ಗಂಟೆಯಿಂದ ಏಳು ಗಂಟೆ ತನಕ ಆ ಕೆಲಸವನ್ನು ನೋಡ್ಕೊಳ್ತೇನೆ ನಾನು ಕಂಪೆನಿಯಲ್ಲಿ ಕೆಲಸ ಮಾಡುವುದು ಹಾಗಾಗಿ ನಾನು ತುಂಬ ದಣಿದು ಬಂದಿರ್ತೇನೆ ಆದರೆ ನಾನು ಐದು ಗಂಟೆಗೆ ನಾ ನನ್ನ ಗದ್ದೆಗೆ ಇಳಿದ ತಕ್ಷಣ ನನ್ನ ಮನಸ್ಸಿಗೆ ಏನೋ ಒಂದು ಸಂತೃಪ್ತಿ ಅಂದರೆ ನಾನು ಬೆಳೆದದ್ದು ನನಗೆ ನಾನು ಕೆಲಸ ಮಾಡಿದ್ದನ್ನು ನಂಗೆ ಹಣ ಸಿಕ್ಕಿರಬಹುದು ಆದರೆ ನಾನು ಈ ಗದ್ದೆಯಲ್ಲಿ ಬೆಳೆಸಿದ್ರಿಂದ ನನಗೆ ಹೊಟ್ಟೆ ತು ನನ್ನ ಹೊಟ್ಟೆ ತುಂಬಿಸಿದ್ದು ಈ ಗದ್ದೆಯಿಂದ ಬೆಳೆದದ್ರಿಂದ ಅಂದರೆ ನಾನು ಈಗ ನಾನು ತುಂಬ ಉತ್ತಮವಾದ ಗುಣಮಟ್ಟದ ಫ್ರೆಶ್ ಆಹಾರ ನನಗೆ ಸಿಗ್ತಾ ಉಂಟು ಅಂದರೆ ತರ್ಕಾರಿಗಳನ್ನು ನಾನು ಬೆಳೆಸಿದ್ರಿಂದ ನಾವು ದಿವಸ ಅದೇ ತರಕಾರಿಗಳನ್ನು ಬೇಯಿಸಿ ತಿನ್ನುವುದರಿಂದ ಅದರಿಂದ ನಮ್ಮ ಆರೋಗ್ಯವೂ ಹೆಚ್ಚಾಗ್ತದೆ ಹಾಗೆ ಕೃಷಿ ಕೆಲಸ ಮಾಡೋದ್ರಿಂದ ನಮ್ಮ ಮನಸ್ಸಿಗು ತೃಪ್ತಿ ಸಿಗ್ತದೆ ನಾವು ಒಂದು ಆಗ ಗಾಳಿಯ ವಾತಾವರಣದಲ್ಲಿ ಆ ಗದ್ದೆಯಲ್ಲಿ ಒಂದು ಎರಡು ಗಂಟೆ ನಾನು ಮಾಡುವ ಕೆಲಸದಿಂದ ನನ್ನ ಮನಸ್ಸಿಗೆ ತುಂಬ ತೃಪ್ತಿ ಸಿಗ್ತದೆ ಆಗ ಅಲ್ಲಿಯ ತಣ್ಣನೆಯ ಗಾಳಿ ನನ್ನ ಆರೋಗ್ಯವನ್ನು ಇನ್ನಷ್ಟು ಆರೋಗ್ಯಕ್ಕೆ ಇನ್ನಷ್ಟು ಹುಮ್ಮಸ್ಸು ಸಿಕ್ಕಿದಾಗೆ ಆಗ್ತದೆ